ನಮ್ಮ ಪೇಟೆ ನಗರಗಳಲ್ಲಿ ಅಂತೇಳಿದರೆ ಬಾಲಕಾರ್ಮಿಕರ ಸಮಸ್ಯೆಗಳು ತುಂಬ ಇವೆ ಬಾಲಕಾರ್ಮಿಕರು ಯಾಕೆ ಆಗ್ತಾರೆ ಅಂತ ಹೇಳಿದರೆ ಮನೆಯಲ್ಲಿ ಅವಿದ್ಯಾವಂತ ತಂದೆ ತಾಯಿಗಳಿರ್ತಾರೆ ಹಾಗಾಗಿ ಬಾಲಕಾರ್ಮಿಕರಾಗ್ತಾರೆ ಅಂದರೆ ಚಿಕ್ಕ ವಯಸ್ಸಿಗೇ ದುಡಿಲಿಕ್ಕೆ ಹೋಗ್ತಾರೆ ಶಾಲೆಗೋಗಲ್ಲ ಅವರು ನಾವು ದುಡಿದ್ರೇನೆ ನಮಗೆ ಇವತ್ತು ಹೊಟ್ಟೆಗ್ ಹಿಟ್ಟು ಅನ್ನೋ ರೀತಿಯಲ್ಲಿ ತಂದೆ ತಾಯಿಗಳು ಬೆಳೆಸಿರ್ತಾರೆ ಹಾಗಾಗಿ ಅವರು ಕೂಡ ಬಾಲಕಾರ್ಮಿಕರಾಗ್ತಾರೆ ಮತ್ತು ಇದನ್ನು ನಾವು ನಿಲ್ಲು ಯಾವ ರೀತಿ ನಿಲ್ಲಿಸ್ಬೇಕು ಅಂತೇಳಿದರೆ ಅವ್ರನ್ನು ಶಾಲೆಗೆ ಕಳಿಸೋದ್ರ್ ಮುಖಾಂತರ ಅವರಿಗೆ ಜಾಗೃತಿಯನ್ನು ಮೂಡಿಸುವುದರ ಮುಖಾಂತ್ರ ಅವ್ರನ್ನು ನಾವು ಬಾಲಕಾರ್ಮಿಕರನ್ನಾಗಿ ತಡೆ ಹಿಡಿಬೋದು ಶಾಲೆಗೋದರೆ ಅವ್ರು ಒಂದು ನಾಲ್ಕು ಅಕ್ಷರ ಕಲಿತಾರೆ ಮತ್ತು ಏನಾದರು ಮುಂದೆ ಹದ್ನೆಂಟು ವರ್ಷ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ಏನಾದರು ಕೆಲಸ ಮಾಡ್ಬೋದಲ್ವ ಹಾಗಾಗಿ ಮಕ್ಳನ್ನು ಕೆಲ್ಸಕ್ಕೆ ಕಳ್ಸು ಕಳಿಸಬಾರ್ದು ಕೆಲ್ಸಕ್ಕೆ ಕಳಿಸಿದ್ರು ಕೂಡಾ ಕಾನೂನಲ್ಲಿ ಬಾಲಕಾರ್ಮಿಕರ ಕಾನೂನಿದೆ ಅವ್ರನ್ನು ಶಿಕ್ಷೆಗೆ ಒಳ ಪಡಿಸತ್ತೆ ಕಾನೂನು ಹಾಗಾಗಿ ಬಾಲಕಾರ್ಮಿಕರನ್ನೂ ದುಡಿಲಿಕ್ಕೆ ಕಳಿಸಬಾರ್ದು ಅನ್ನುವಂಥದ್ದು ಮತ್ತು ಮಕ್ಕಳನ್ನು ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸಲಾಗುತ್ತದೆ ಅಂತ ಹೇಳಿದರೆ ಮಕ್ಳನ್ನು ಗ್ಯಾರೇಜ್ಗಳಲ್ಲಿ ಕರ್ಕೊಳ್ತಾರೆ ಕಿರಾಣೆ ಅಂಗಡಿಗಳಲ್ಲಿ ಕರ್ಕೊಳ್ತಾರೆ ಮತ್ತು ಬಟ್ಟೆ ಅಂಗಡಿಗಳಲ್ಲಿ ಕರ್ಕೊಳ್ತಾರೆ ಮತ್ತು ಇನ್ನು ಯಾವುದು ಮೋಟ್ರಾ ಸುತ್ತೋದರಲ್ಲಿ ಮತ್ತು ಗಾಡಿ ತೊಳೆಯೋದರಲ್ಲಿ ಗಾಡಿ ಅಂದರೆ ಬೈಕ್ಗಳು ಬೈಕ್ಗಳನ್ನು ತೊಳೆಯೋದ್ರಲ್ಲಿ ಇನ್ನೂ ಇಂಥ ಹೆವಿಗೆ ಹೆವಿ ಕೆಲಸಗಳನ್ನ ಮಕ್ಕಳಿಗೆ ಕೊಡ್ತಾರೆ ಅಂದರೆ ಆ ವಯಸ್ಸಿಗೆ ಮೀರಿದಂಥ ಕೆಲಸಗಳನ್ನ ಮಕ್ಕಳಿಗೆ ಕೊಡ್ತಾರೆ ಅದು ಆಗಬಾರ್ದು ಆ ಮಕ್ಕಳ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಕೆಲಸ ಮಾಡಲಿಕ್ಕೆ ತೊಡಗ್ಸಿದ್ರೆ ಆ ಮಕ್ಕಳು ಮೈಂಡ್ ಮೈಂಡಲ್ಲಿ ಬೇರೆ ಪ್ರಪಂಚದ ಜ್ಞಾನ ಗೊತ್ತಿರೊಲ್ಲ ಅಂದರೆ ಜನ್ರಲ್ ನಾಲೆಡ್ಜ್ ಗೊತ್ತಿರೊಲ್ಲ ಅವುಯಾವು ಗೊತ್ತಾಗೊಲ್ಲ ಆಮೇಲೆ ಹೇರಿಕೆ ಆಗುತ್ತೆ ದೇಹದ ದೇಹಕ್ಕೆ ಒತ್ತಡ ಹಾಕಿದ ಆ ರೀತಿ ಅಂದರೆ ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕು ಏನೇನು ಆಡು ಆಟ ಆಡಬೇಕು ಏನು ಓದಬೇಕು ಅದು ಇದ್ರೆ ಮಾತ್ರ ಮಕ್ಕಳಲ್ಲಿ ಒಂದು ನಾವು ಬದಲಾವಣೆಯನ್ನ ಕಾಣ್ಬೋದು ಇಲ್ಲವಾದಲ್ಲಿ ಮಕ್ಕಳಿಗೇ ತುಂಬ ಆರೋಗ್ಯಕ್ಕು ಕೂ ತುಂಬ ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಕಷ್ಟಗಳನ್ನು ಎದುರಿಸ್ಬೇಕಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿಗೇ ಕೆಲಸ ಮಾಡಿಬಿಟ್ರೆ ಮು ಮುಂದಿನ ದಿನಗಳಲ್ಲಿ ಈಗ ಬರ್ತಕ್ಕಂಥ ಫುಡ್ ಕೂಡ ಅದೇ ರೀತಿ ಇರೋದರಿಂದ ಅವರು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅಂದರೆ ರೋಗಗಳು ಅಟ್ಯಾಕ್ ಆದಾಗ ಅವ್ರಿಗೆ ತಡೆದುಕೊಳ್ಳುವಂಥ ಶಕ್ತಿ ಇರೊಲ್ಲ ಆಮೇಲೆ ಬೇಗ ಅಂದರೆ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಕ್ಳಿಗೆ ಬಾಲಕಾರ್ಮಿಕರ ತಡೇ ತಡೆ ಹಿಡಿಯಕೇ ಅದು ಅದರ ಅದಕ್ಕೆ ಆದಂಥ ಕಾನೂನು ಇದಾವೆ ಹಾಗಾಗಿ ಮಕ್ಳನ್ನು ಚಿಕ್ಕ ವಯಸ್ಸಲ್ಲೆ ಕೆಲಸ ಮಾಡ್ಲಿಕ್ಕೆ ಹಚ್ಬಾರ್ದು ಅವ್ರನ್ನು ಮಕ್ಳನ್ನು ಶಾಲೆಗೆ ಕಳಿಸ್ಬೇಕು ಶಾಲೆಗೆ ಕಳಿಸಿದ್ರೆ ಅವ್ರಿಗೆ ಆದಂಥ ಅವ್ರ ಕಾಲ್ಮೇಲೆ ಅವರು ನಿಂತ್ಕೊಳ್ಳುವಂಥ ಶಕ್ತಿ ಅವರೂ ತಗೋಳ್ತಾರೆ ಮತ್ತು ಇನ್ನು ಹೇಳ್ಬೇಕಂತೇಳಿದರೆ ಇವು ಯಾವ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರಲ್ಲ ಮಕ್ಕಳು ಆ ಆ ಮಕ್ಕಳಿಗೆ ಜಾಕಿ ಅಂತ ಎತ್ತದೋ ಆಮೇಲೆ ಆ ಗಾಲಿಗಳು ವಯಸ್ಸಿಗೆ ಮೀರಿದಂಥ ಭಾರವನ್ನು ಎತ್ತಿದರೆ ಆರೋಗ್ಯದಲ್ಲಿ ಏರು ಪೇರನ್ನು ಏರು ಪೇರನ್ನು ಕಾಣ್ಬೋದು ಆಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಅಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಕೊಡಬಾರ್ದು ಅನ್ನುವಂಥದ್ದು ಸರ್ಕಾರದ ನಿಯಮ ಕೂಡ ಇದೆ ಹಾಗಾಗಿ ಮಕ್ಕಳಿಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಕೊಡಬಾರ್ದು ಅದು ನಮಗೆ ನೋಡು ನೋಡ್ತೇವೆ ಬೇರೆ ಕಡೆಗೆಲ್ಲ ಪಾಪ ಎಷ್ಟು ಆಮೇಲೆ ಬೆಳಗ್ಗೆ ಮುಂಜೇಲಿ ಎದ್ದು ಪೇಪರ್ ಹಾಕುವಂಥ ಕೆಲಸ ಮಾಡ್ತಾರೆ ಅದು ಪರವಾಗಿಲ್ಲ ಆದರು ಕೂಡ ಸಣ್ಣ ಮಕ್ಕಳಲ್ಲ ಆಮೇಲೆ ಸೊಪ್ಪು ಮಾರುವಂಥ ಕೆಲಸ ಕೂಡ ಸಣ್ಣ ಮಕ್ಕಳು ಮಾಡ್ತಾರೆ ಅದು ಕೂಡ ಬೆಳಗ್ಗೆ ಮುಂಜೇಲಿ ಎದ್ದು ಐದು ಗಂಟೆಗ್ ಹೋಗಿ ಅವರು ಸೊಪ್ ಮಾರಿ ಆಮೇಲೆ ಹಾಲ್ ಹಾಕಿ ಆಮೇಲೆ ಪೇಪರ್ ಹಾಕಿ ಮನೆಗೆ ಬಂದು ಮತ್ತು ಕೆಲೊಬ್ಬರೆಲ್ಲ ಮಕ್ಕಿ ಕೆಲೊಬ್ಬ ಮಕ್ಕಳು ಕೆಲೊಬ್ಬರು ಕುಟುಂಬದಲ್ಲಿ ಬಡತನ ಇರೋದರಿಂದ ಆ ಥರದ್ ಮಾರಿ ಮತ್ತು ಶಾಲೆಗೆ ಹೋಗ್ ಹೋಗ್ತಾರೆ ಕೆಲೊ ಕೆಲವೊಂದ್ ಮಕ್ಕಳು ಮತ್ತು ಈ ಥರದ್ ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೋಸ್ಕರ ಈ ಥರದೆಲ್ಲಾ ಇರುತ್ತೆ ಅದನ್ನು ಕೂಡ ಸರ್ಕಾರ ಗಮನಿಸ್ಬೇಕಾಗಿರೋದು ಅಂದರೆ ಒಂದೊಂದು ಕುಟುಂಬದಲ್ಲಿ ಇಷ್ಟೇಲ್ಲ ಬಡತನ ಇದೇ ಅಂತೇಳಿ ಗೊತ್ತಿರೊಲ್ಲ ಕೆಲೊಬ್ಬರಿಗೆಲ್ಲ ಅದು ಅನುಭವದ್ ಆಧಾರದ್ ಮೇಲೆ ಅಂದರೆ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದಾಗ ಒಂದು ಒಂದು ಕುಟುಂಬಕ್ಕೆ ಹೋಗಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಅಂದರೆ ಇವ್ರಿಗು ಕೂಡ ಬಡತನ ಇದೆ ಅದಕೋಸ್ಕರ ಈ ಬಾಲಕಾರ್ಮಿಕ ಇದನ್ನು ಮಕ್ಳನ್ನು ಕೆಲಸ ಮಾಡಲಿಕ್ಕೆ ಕಳಿಸ್ತಾರೆ ಅನ್ನುವಂಥದ್ದು ಅದು ಕೂಡ ಗೊತ್ತಾಗ್ಬೇಕು ಅನ್ನುವಂಥದ್ ನನ್ನ ಒಂದು ಅಭಿಪ್ರಾಯ